ಹಲೋ ಹಾಂ ಹಲೋ ಯಾರು ಹೇಳಿ ರೀ ಏನಾಗಬೇಕಾಗಿತ್ತು ಹಾಂ ಟೇಲರ್ ಇದ್ದೀನಿ ರೀ ನಮಸ್ಕಾರ ರೀ ಟೀಚರ್ ಹೌದು ರೀ ಸಿಕ್ಸ್ ಹಂಡ್ರೆಡ್ ಮಕ್ಕಳಿಗಾ ಹೌದು ಹೌದು ಯಾವ ಸ್ಕೂಲ್ ಅಂದಿರಿ ಹೌದು ಹೌದು ಹೌದು ಹೌದು ಹೌದು ಹೌದು ಮಾಡಿದ್ದೀವಿ ನಾವೇ ಮಾಡಿದ್ದೀವಿ

ಅದೇ ವೀಕ್ ಡೇಸಲ್ಲಿ ಮತ್ತು ವೀಕೆಂಡ್ ಸ್ಯಾಟರ್ಡೇಸಿಗೆ ಬೇರೆ ಅಂತ ಇತ್ತು ನಿಮ್ಮ ಕಡೆ ಹ್ಞೂ ಹೌದಾ ಎಷ್ಟು ದಿವಸದಲ್ಲಿ ಬೇಕಾಗಿದೆ

ಹೌದು

ಅದೆಲ್ಲ ಸರಿ ಆದರೆ ನಿಮಗೆ ಎಷ್ಟು ದಿವಸದಲ್ಲಿ ಬೇಕಾಗಿದೆ ನಿಮಗೆ ಯುನಿಫಾಮು ಇರ್ಬೋದು ಮೇಡಮ್ ಆದರೆ ನೀವು ಹೇಳ್ತಿದ್ದೀರ ಸಿಕ್ಸ್ ಹಂಡ್ರೆಡ್ ಇದೆ ಸ್ಟ್ರೆಂತ್ ಅಂತ ಮತ್ತು ಒಂದೇ ವಾರದಲ್ಲಿ ಕೊಡು ಅಂತ ಕೇಳ್ತಿದ್ದೀರಾ ನನ್ನ ಕಡೆ ವರ್ಕರ್ಸ್ ಕೂಡ ಬೇಕಲ್ಲ ಮೇಡಮ್ ಇಷ್ಟು ಬೇಗ ನೀವು ಸ್ಟಿಚ್ ಮಾಡು ಅಂದರೆ ಹೆಂಗೆ ಆಗುತ್ತೆ ನನಗೆ

ಆಗ್ಬೌದು ಆಗ್ಬೌದು ಆದರೆ ಒಂದು ಫಿಫ್ಟಿನ್ ಡೇಸ್ ಆದರೂ ಟೈಮ್ ಬೇಕು ಒಂದು ವಾರದಲ್ಲಿ ಇಷ್ಟು ಬೇಗ ಕೊಡೋಕಂತು ಬರೋದಿಲ್ಲ ಹ್ಞೂ ಒಂದು ವಾರನಾದರೂ ಟೈಮ್ ಕೊಡಿ ನಮಗೆ ಫಿಫ್ಟಿನ್ ಡೇಸ್ ನೋಡಿ ಇವಾಗ ಕ್ವಾಲಿಟಿ ಕೇಳ್ತಿದ್ದೀರ ನೀವು ಎಲ್ಲ ಕರೆಕ್ಟಾಗಿ ಸ್ಟಿಚಿಂಗ್ ಆಗಬೇಕು ಏನೂ ಇರಲಾರ್ದೆ ಅಂದರೆ ನಮಗೆ ನೀವು ವ ಒಂದು ಫಿಫ್ಟಿನ್ ಡೇಸ್ ಆದರೂ ನಮ್ಗೆ ಟೈಮ್ ಕೊಟ್ಟಿದ್ದರೆ ನಾವೂ ಸಾವ್ಕಾಶ್ ಇಂದ ನಾವು ಮಾಡ್ತೀವಿ ಅದಲ್ಲ ನೀವು ಹೀಗೆ ಗಡಿಬಿಡಿ ಇಂದ ನಮಗೆ ಕೇಳಿದರೆ ಬೇಗ ಬೇಗ ಕೊಡು ಅಂದರೆ ಆಮೇಲೆ ಮತ್ತೆ ಏನಾದರೂ ಆದರೆ ನಮಗೆ ಮತ್ತೇನೂ ಕಂಪ್ಲೇಟ್ ಮಾಡಕ್ಕೆ ಬರಬಾರ್ದು ಹಾಂ

ಸರಿ ಸರಿ ಮಾಡಿರಿ ನೋಡಣ